ಹೆಲೋ ಸರ್ ನನಗೆ ಹದಿನಾಲ್ಕನೆಯ ತಾರೀಖಿಗೆ ಬೆಳಗ್ಗೆ ಎಂಟುವರೆ ಗಂಟೆಗೆ ಉಡುಪಿಗೆ ಹೊರಡಬೇಕು ಅದಕ್ಕೆ ನಮ್ಮ ಮನೆಯಿಂದ ಬಸ್ಟ್ಯಾಂಡಿಗೆ ಹೋಗಲಿಕ್ಕೆ ನಿಮ್ಮ ಆಟೋ ಹೇಳುವ ಅಂತ ಕಾಲ್ ಮಾಡಿದೆ ನನಗೆ ಎಂಟುವರೆ ಗಂಟೆಗೆ ಬಸ್ ಹೊರಡ್ತದೆ ನೀವು ಒಂದು ಏಳುವರೆಗೆ ಬರಬೇಕಾಗತ್ತೆ ಈವಾಗ ಮಳೆ ಅಲ್ವಾ ನೀವು ಯಾವಾಗಲೂ ಬರುವ ದಾರಿ ಅಷ್ಟು ಸರಿ ಇಲ್ಲ ಅದಕ್ಕೆ ಇನ್ನೊಂದು ದಾರಿಯಿಂದ ಬನ್ನಿ ನಾನು ಏಳು ನಲವತ್ತೈದಕ್ಕೆ ಹೊರಟು ನಿಂತಿರ್ತೇನೆ